ರಿಲಾಯನ್ಸ್ ಫ್ರೆಶ್ ಮಾಲ್ನಲ್ಲಿ ತರಕಾರಿಗಳು ತುಂಬ ಚೆನ್ನಾಗಿರುತ್ತೆ ಎಲ್ಲ ಹೊಸ ತಾಜಾ ಆಗಿರುತ್ತೆ ದರ ಕೂಡ ಪರ್ವಾಗಿಲ್ಲ ಕಡಿಮೆ ಆಗಿರುತ್ತೆ ತುಂಬ ಬೆಲೆ ಏನಿರಲ್ಲ ಚೆನ್ನಾಗಿರುತ್ತೆ ಎಲ್ಲ ಒಳ್ಳೆ ಗುಣಮಟ್ಟ ಇರುತ್ತೆ ಒಳ್ಳೆ ತಾಜಾವಾಗಿರುತ್ತೆ